ನಾನು ಮೊಬೈಲ್ ಡಾಟಾವನ್ನು ಬಳಸುತ್ತೇನೆ ಏಕೆಂದರೆ ನಾನು ಜಿಯೋ ಫೋರ್ಜಿ ಇಂದ ಈಗ ತಾನೇ ಜಿಯೋ ಫೈ ಜಿಗೆ ಬಂದಿದ್ದೇನೆ ಒಂದು ದಿನದಲ್ಲಿ ನಾನು ದಿನನಿತ್ಯ ಮುಂಚೆ ಎರಡು ಜಿ ಬಿಯನ್ನು ಖಾಲಿಮಾಡುತ್ತಿದ್ದೆ ಹಾಗೂ ಆ ಡಾಟಾವನ್ನು ನಾನು ಕ್ರೀಡೆಗಳು ನೃತ್ಯ ಹಾಗೂ ನ್ಯೂಸ್ ನೋಡಲು ಬಳಸುತ್ತಿದ್ದೆ ಅತಿ ಹೆಚ್ಚು ನಾನು ಕ್ರೀಡೆಗಳನ್ನು ಮತ್ತು ನೃತ್ಯವನ್ನು ನೋಡುತ್ತಿದ್ದೆ ಹಾಗೂ ಇಂಡಿಯಾ ಕ್ರಿಕೆಟ್ ನಡೆದರೆ ಅದನ್ನೂ ಸಹ ನೋಡುತ್ತಿದ್ದೆ ಅದಕ್ಕಾಗಿ ನನಗೆ ಒಂದು ದಿನದಲ್ಲಿಯೇ ಮಧ್ಯಾಹ್ನದ ಹೊತ್ತಿಗ್ ಅಷ್ಟೊತ್ತಿಗೆ ಎರಡು ಜಿ ಬಿ ಡೇಟಾ ಖಾಲಿಮಾಡುತ್ತಿದ್ದೆ ತದನಂತರ ನಾನು ವೈಫೈ ಕೂಡ ಬಳಸುತ್ತಿದ್ದೆ ನಮ್ಮ ಮನೆಗೆ ಜಿಯೋ ವೈಫೈ ಸೆಟಪ್ ಬಾಕ್ಸ್ ಹಾಕ್ಸಿದ್ದರು ಅದನ್ನು ಸಹ ನಾನು ಬಳಸುತ್ತಿದ್ದೆ ಈಗ ನಾನು ಮೊಬೈಲ್ ಸ್ ಅನ್ನು ಚೈನ್ ಮಾಡಿದ್ದೇನೆ ಚ್ ಮೊಬೈಲ್ ಚೈನ್ ಮಾಡಿದ ನಂತರ ಫೈ ಜಿಗೆ ಸಿಮ್ಮನ್ನು ಅಪ್ಗ್ರೇಡ್ ಮಾಡಿದೆ ತದನಂತರ ಫೈಜಿ ಆಗಿರುವುದರಿಂದ ನಾನು ಅನ್ಲಿಮಿಟೆಡ್ ಡಾಟಾವನ್ನು ಬಳಸಬಹುದು ಆಗಾಗ ಜಿಯೋ ಫೈಜಿ ಇಲ್ಲೆಲ್ಲೂ ಅಷ್ಟು ಚ್ ಚೆನ್ನಾಗಿ ಸಿಗುವುದಿಲ್ಲ ಏಕೆಂದರೆ ಇನ್ನೂ ಎಲ್ಲ ಕಡೆಯೂ ಫೈಜಿ ಬಂದಿಲ್ಲ ಆದರಿಂದ ನೆಟ್ವರ್ಕ್ ಸ್ವಲ್ಪ ಕಡಿಮೆಯೇ ಸಿಗುತ್ತದೆ ಆಡು ಗೇಮ್ ಆಡುವಾಗ ಲ್ಯಾಕ್ ಆಗುತ್ತದೆ ಹಾಗೂ ಯಾವಾಗಲೂ ಯೂಟೂಬ್ ನೋಡುವಾಗ ಲೋಡಿಂಗ್ ತಗಳುತ್ತದೆ ಅದಲ್ಲದೇ ಫೈಜಿ ಎಲ್ಲ ಕಡೆಯಲ್ಲೂ ನೀಡಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು ಗೇಮಿಂಗ್ ಆಡುವಾಗ ಸಾಕಷ್ಟು ಬಾರಿ ಲ್ಯಾಗ್ ಆಗಿ ಔಟ್ ಆಗುತ್ತೇನೆ ಹಾಗೂ ವೈಫೈ ಕೂಡ ಅಷ್ಟಕಷ್ಟೇ ಸಿಗುತ್ತದೆ ನಾನು ಮುಂಚೆ ಎರಡು ಜಿ ಬಿಯನ್ನು ಖಾಲಿಮಾಡುತ್ತಿದ್ದಾಗ ಅಷ್ಟೊಂದು ಲ್ಯಾಗ್ ಆಗುತ್ತಿರಲಿಲ್ಲ ಈ ಫೈ ಜಿಯು ಎಲ್ಲ ಕಡೆಯೂ ಸಿಗದಿದ್ದರಿಂದ ಡೇಟಾ ಹೆಚ್ಚಾಗಿ ನನಗೆ ಸಿಕ್ಕಿದ್ದರೂ ಬಳಸಲಾಗುತ್ತಿಲ್ಲ ಆಗಾಗ ನೆಟ್ವರ್ಕ್ ಸಮಸ್ಯೆಯೂ ಜಾಸ್ತಿಯಿದೆ